ಸ್ನೇಹಿತರೆ ಈಗ ನಾನು ನನ್ನ ಹವ್ಯಾಸ ಮತ್ತು ಬೆಂಗಳೂರಿನ ಸುತ್ತಮುತ್ತುಲು ನನಗೆ ಕೆಲವೊಂದು ಸಮಯ ಕಳೆಯಲು ನಾನು ಏನೆಲ್ಲಾ ಮಾಡುತ್ತೇನೆಂಬುದನ್ನು ನಿಮಗೆ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತೇನೆ ಮತ್ತು ವಿವರಿಸುತ್ತೇನೆ ಕೆಲವೊಂದು ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಬೆಂಗಳೂರಿನಲ್ಲಿ ಅತೀ ಪ್ರಮುಖ ಹೆಸರ್ವಾಸಿವಾದಂಥ ಜಿಮ್ಮುಗಳಂದರೆ ಗೋಲ್ಡ್ ಝಿಮ್ ಮತ್ತು ಸ್ಟಿವ್ ಝಿಮ್ ಅನ್ನುತ್ತಾರೆ ಇಲ್ಲಿ ಜಿಮ್ ಮತ್ತು ಬಾಡಿ ಬಿಲ್ಡಿಂಗ್ ಸೆಶನ್ಸ್ಗಳು ನಡೆಯುತ್ತವೆ ನಂತರ ಸದಾಶಿವ ನಗರ ಮತ್ತು ಜೈನಗರ ಪುರಾತನ ಸ್ವಿಮ್ಮಿಂಗ್ ಪೂಲ್ಸ್ ಇದೆ ಇದೆ ಈಗಲೂ ಅಲ್ಲಿ ಕೂಡ ನಾನು ಹೋಗಿ ಹೋಗಿದ್ದೇನೆ ನಂತರ ಅದು ಅದಾದ ನಂತರ ನನ್ನ ವಿವಿದ ಕಾರ್ಯಕ್ರಮಗಳು ಅಥ್ವಾ ಆಟಗಳು ಅಂತ ಹೇಳಿದರೆ ನಾನು ಕಬಡ್ಡಿ ಆಡೋದು ಇಷ್ಟ ವಾಲಿಬಾಲ್ ಇದಾದ ನಂತರ ಕೆಲವೊಂದು ಸಮಯದಲ್ಲಿ ನೆಹರು ಪ್ಲಾನಿಟೋರಿಯಮ್ ಅಂತ ಇರುತ್ತು ಅಲ್ಲಿ ಸಮಯ ಕಳೆಯಲು ಹೋಗುತ್ತೇನೆ ವಾರದಲ್ಲಿ ಗುರುವಾರ ಅಲ್ಲಿ ವಿವಿದ ಪ್ಲಾನೆಟ್ಗಳನ್ನು ದಿನ ದಿನನಿತ್ಯ ಅಥ್ವಾ ವಾರಗಳದ ಅಪ್ಡೇಟನ್ನು ದೊರಕುತ್ತದೆ ಮತ್ತು ಶುಕ್ರುವಾರ ಶನಿವಾರ ಭಾನುವಾರ ಪಬ್ಗಳಂದು ನೋಡಲು ಇಷ್ಟಪಟ್ಟರೆ ಇಲ್ಲಿ ತುಂಬ ಫೇಮಸ್ ಆದಂಥ ಜಾಗವು ಸ್ಕೈಲಾಂಜ್ ಎಂಬೋದು ಯು ಬಿ ಸಿಟಿಯಲ್ಲಿರುತ್ತದೆ ಚಾಪ್ಟರ್ ಲೆವೆನ್ ಎಂಬುವುದು ಡೆವಿಲ್ ರೋಡ್ನಲ್ಲಿರುತ್ತದೆ ಡೌಟೌನ್ ಎಂಬುವುದು ಬೆಂಗಳೂರಿನ ತುಂಬ ಪುರಾತನವಾದ ಪಬ್ ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಈಗಲೂ ದೊರೆಯುತ್ತದೆ ಚಾಪ್ಟರ್ ಲೆವೆನ್ ಎಂಬುವ ಜಾಗದಲ್ಲಿ ದ ಬೆಸ್ಟ್ ಉತ್ತಮವಾದ ಒಂದು ಮ್ಯೂಸಿಕನ್ನು ಕೇಳಬಹುದು ಸ್ಕೈಲಾಂಜ್ ಎಂಬುವ ಈ ಪಬ್ಬಿನಲ್ಲಿ ಓಪನ್ ಸ್ಕೈ ಹಾಗಾದರೆ ಮೂವತ್ತನೆ ಫ್ಲೋರ್ನಿಂದ ನಾನು ಆಕಾಶವನ್ನು ಮುಟ್ಟುವಂಥ ಒಂದು ಫೀಲಿಂಗ್ ನನಗೆ ಸಿಗುತ್ತದೆ ಅದಾದ ನಂತರ ಊಟಗಳಲ್ಲಿ ನಾನು ವಿವರಿಸಲು ಇಷ್ಟಪಟ್ಟರೆ ಮಯೂರಿ ಮತ್ತು ನಾಗಾರ್ಜುನ ನನಗೆ ತುಂಬ ಇಷ್ಟವಾದಂಥ ಜಾಗಗಳು ಇಲ್ಲಿ ದ ಬೆಸ್ಟ್ ಚಿಕನ್ ಅಂದರೆ ಆಂಧ್ರ ಚಿಕನ್ ಗುಂಟೂರು ಚಿಕನ್ ಚಿಲ್ಲಿ ಮತ್ತು ಗ್ರಿಲ್ ನಂದಿಲ್ಲಿ ತಿನ್ನಬಹುದು ವೀಕೆಂಡ್ಸ್ ಆದರೆ ಸಂಡೆಯ ದಿನಗಳಲ್ಲಿ ಸ್ನೋ ಸಿಟಿ ಅಥವಾ ಬೆಂಗಳೂರಿನಿಂದ ಸಿಟಿಯಿಂದಲೂ ಒಂದು ನಲವತ್ತೈದರಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಇನೋವೆಟಿವ್ ಮಲ್ಟಿ ಸಿಟಿ ಎಂಬುವ ಒಂದು ಜಾಗಕ್ಕ ಹೋಗಬಹುದು ಅಥವಾ ವಂಡರ್ಲಾ ಎಂಬುವ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ನಾನು ಹೋಗಬಹುದು ಇಲ್ಲಿ ವಿಶೇಷವೇನೆಂದರೆ ಇನೋವೇಟಿವ್ ಸಿಟಿನಲ್ಲಿ ಸಮುದ್ರದಂಥ ಒಂದು ಅಲೆಗಳು ನಾನು ನಾನು ಎಂಜಾಯ್ ಮಾಡಬಹುದು ಮತ್ತು ರೈನ್ ಡಾನ್ಸ್ ಎಂಜಾಯ್ ಮಾಡಬಹುದು ವಂಡರ್ಲಾ ಎಂಬುವ ಜಾಗದಲ್ಲಿ ವಿವಿದ ರೀತಿಯಾದಂಥ ಗೋ ಕಾರ್ಟಿಂಗ್ ರೇಸಸ್ನ ನೋಡಬಹುದು ಮತ್ತು ಸ್ಕೈ ರೌಂಡ್ ತಗೊಳ್ಳಬಹುದು ಕ್ರೀಡಾಂಗಣ ಅಥ್ವಾ ಕ್ರೀಡಾಕೂಟಗಳ ಬಗ್ಗೆ ಮಾಹಿತಿ ನೀಡಲು ಇಷ್ಟಪಟ್ಟರೆ ಫುಟ್ಬಾಲ್ ಸ್ಟೇಡಿಯಮ್ ಇಲ್ಲಿ ದೊರಕುತ್ತದೆ ಇಲ್ಲಿ ನಾನು ನನ್ನ ಹಳೆ ಸ್ನೇಹಿತರ ಜೊತೆಯಲ್ಲಿ ಫುಟ್ಬಾಲನ್ನು ಆಡಬಹುದು ಒಂಥರಾ ಫಿಲಮ್ ನೋಡಲು ಅಥ್ವಾ ಚಿತ್ರಗಳನ್ನು ನೋಡಲು ಅಂದು ಇಷ್ಟಪಟ್ಟರೆ ಕಾವೇರಿ ತಿಯೇಟರ್ ಆಗಬಹುದು ಅಥವಾ ವೈಭವ್ ತಿಯೇಟರ್ ತಪ್ಪಿದರೆ ಓಪನ್ ತಿಯೇಟರ್ ಅನ್ನುತ್ತಾರೆ ಇದನ್ನು ಜಯ ಮಹಲಿನಲ್ಲಿ ನಾನು ನೋಡಬಹುದು ಈಗ ಸ್ಟೇಡಿಯಮ್ಗಳ ಬಗ್ಗೆ ನಾವು ಮಾತಾಡಿದಾಗ ನಮ್ಮ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಮ್ನಂದು ಕರೆಯಲಾಗುತ್ತದೆ ಇದು ತುಂಬ ವರ್ಷಗಳ ಪುರಾತನವಾದ ಸ್ಟೇಡಿಯಮ್ ಇಲ್ಲಿ ಬೇ ಈ ನಮ್ಮ ಭಾರತಕ್ಕೆ ಆಡಿರುವಂಥ ಆಟಗಾರರಾದ ಜಾವಗಲ್ ಶ್ರೀನಾಥ್ ಅನಿಲ್ ಕುಂಬ್ಳೆ ರಾಹುಲ್ ಡ್ರಾವಿಡ್ ಮತ್ತು ಬ್ರಿಜೇಶ್ ಪಟೇಲ್ ಅಥ್ವಾ ಸೈಯದ್ ಕಿರ್ಮಾನ್ ಇವರುಗಳು ಈಗಲೂ ಇಲ್ಲಿ ಕೆಲವೊಂದು ಅಕ್ಯಾಡೆಮಿಗಳನ್ನು ನಡೆಸುತ್ತಾರೆ ಕೋಚಿಂಗ್ ಸೆಂಟರ್ಗಳನ್ನು ನಡೆಸುತ್ತಿದ್ದರೆ ಇಂದಿಗೂ ನಮ್ಮ ಭಾರತದ ಟೀಮಿಗೆ ಟ್ರೈನರ್ ಅಥ್ವಾ ಟ್ರೈನ್ ಕೋಚ್ ಎಂಬುವ ರಾಹುಲ್ ಡ್ರಾವಿಡ್ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ ಅವರು ಇಲ್ಲಿಂದಲೇ ರಣಜಿ ಟ್ರೋಫಿಯನ್ನು ಆಡಿಕೊಂಡು ಭಾರತಕ್ಕೆ ನ್ಯಾಷ್ನಲ್ ಲೆವೆಲಿನಲ್ಲಿ ಟೀಮಿಗೆ ಭಾಗವಹಿಸಿದ್ದಾರೆ ಓ ಈಗಿನ ಮಾಹಿತಿಯಲ್ಲಿ ಇಷ್ಟು ಮಾಹಿತಿ ನಾನು ನಿಮಗೆ ನೀಡಬಹುದು ಅಧಿಕೃತವಾಗಿ ನಾನು ಮಾಡುವುದು ಇದನ್ನು ಬಿಟ್ಟು ಇರುವಂಥ ನನ್ನ ಒಂದು ಹವ್ಯಾಸ ಏನು ಅಂದರೆ ನಾನು ಟ್ರಾವೆಲ್ ಮಾಡುವ ಒಂದು ಹವ್ಯಾಸವಿದೆ ಬೆಂಗಳೂರಿನಿಂದ ಬೆಳಗ್ಗಿನ ಜಾವದಲ್ಲಿ ನಾಲ್ಕುವರೆಗೆ ನಾನಿರುವಂಥ ಜಾಗ ನಾರ್ತ್ ಬ್ಯಾಂಗ್ಳೂರಿನಲ್ಲಿ ಸಂಜಯ ನಗರ ಎಂಬುವ ಜಾಗದಿಂದ ಶೇಕಡಾ ಒಂದು ಅರವತ್ತರಿಂದ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ನಂದಿ ಹಿಲ್ಸ್ ಅನ್ನೋ ಒಂದು ಜಾಗವಿದೆ ಇದು ಹಳೆ ಕಾಲ ಹಳೆ ಪುರಾತನವಿದೆ ಇಲ್ಲಿ ಮಹಾರಾಜ ಟಿಪ್ಪು ಸುಲ್ತಾನ ಎಂಬುವವರು ಇದನ್ನು ತಮ್ಮ ವಿಶ್ರಾಂತಿಗೆ ಅಂದು ಮಾಡಿದಂಥ ಜಾಗ ಸೋ ಇದರಲ್ಲಿ ಅಧಿಕೃತವಾಗಿ ಇದೊಂದು ಬೆಟ್ಟ ಅಂತ ಹೇಳಬಹುದು ಇದು ನಂದಿ ಹಿಲ್ಸ್ ಎಂಬುವರು ನಂದಿ ಬೆಟ್ಟ ಅಂದು ಕರೆಯುತ್ತಾರೆ ಇಲ್ಲಿ ಸೂರ್ಯ ಉದಯಾನ ಮತ್ತು ಸೂರ್ಯಾಸ್ತವನ್ನು ನೋಡಬಹುದು ಇದನ್ನು ನೋಡಲು ವರ್ಲ್ಡ್ ವೈಡ್ ಇದು ತುಂಬ ಫೇಮಸ್ ಆಗಿರುವಂಥ ಒಂದು ಜಾಗ ರಿಲ್ಯಾಕ್ಸ್ ಮಾಡಲು ಅಥ್ವಾ ಒಂದು ಲಾಂಗ್ ಡ್ರೈವ್ ಹೋಗಲು ನನಗೆ ಇದು ತುಂಬ ಆರಾಮ ಕೊಡ್ತದೆ